ಹಲೋ ಹೇಳ್ರಿ ಹಾಂ ಅದಾವೆ ರೀ ಸೀರೆ ಅದಾವೆ ರೀ ಬಾ ಅದಾವೆ ರೀ ಬೇಕೇನು ರೀ ಯಾವ ಬೇಕು ರೀ ಕಾಟನ್ಯಾಗ ಅದಾವೆ ಸಿಲ್ಕ್ನ್ಯಾಗ ಅದಾವೆ ಪ್ಯಾಷನ್ ಪ್ಯಾಷನ್ ಬಟ್ಟೆ ಎಲ್ಲ ಥರನು ಅದಾವೆ ನೋಡಿರಿ ಯಾವ ಬೇಕು ಹೇಳಿರಿ ಹಾಂ ಅದಾವೆ ನೋಡಿರಿ ರೇಟ್ ಹದಿನೈದು ನೂರಿತ ಹಿಡಿದು ಸಾವಿರ ಒಳಗೆ ಅದಾವೆ ರೀ ಅಯ್ಯೋ ಕ್ವಾಲ್ಟಿ ಮ್ಯಾಗೆ ಅದಾವೆ ರೀ ಅವೇನು ಐನೂರು ರೂಪೈಕು ಕೊಡ್ತಾರೆ ಆರ್ನೂರು ರೂಪೈಕು ಕೊಡ್ತಾರೆ ಬಿಡಿರಿ ಕ್ವಾಲ್ಟಿ ಮ್ಯಾಗೆ ಅದಾವೆ ನೋಡಿರಿ ಮತ್ತು ಕ್ವಾಲ್ಟಿ ಮ್ಯಾ ನೀವು ತಗೊಂತಿರಿ ತಗೊಂತಿರಿ ಚಲೋದೊಂದು ತಗೊಂಡು ಹೋಗ್ರಿ ಅಂಥ ಇಂಥವ್ರು ತಗೊಂಡು ಹೋಗಿ ಏನು ಮಾಡ್ತೀರಿ ಹದಿನೈದು ನೂರು ಅಂತ ಅಕ್ಕಾರೆ ಹೇಳಿನಿ ರೀ ಹೆಣ್ಣರ್ದು ನೂರು ಹದಿಮೂರು ನೂರು ಕೊಡ್ತೀನಿ ಬಂದ ನೋಡಿರಿ ಕಲರ್ ನೋಡಿರಿ ಆರಿಸ್ಕೊಂಡ್ ಹೋಗ್ರಿ ಹಾಂ ಬ್ರಾಶೋನು ಅದಾವೆ ನೋಡಿರಿ ಅವು ಬ್ರಾಶೋ ಮುನ್ನೂರ್ಲಿಂದ ಹಿಡಿದು ಅವು ಎಂಟ್ನೂರು ಸಾವಿರ ತನಕ ಅದಾವೆ ನೋಡಿರಿ ಅವು ಕ್ವಾಲ್ಟಿ ಮ್ಯಾಗೆ ಅದಾವೆ ನೋಡಿರಿ ಸಾವಿರದ್ದು ಏನು ನಮ್ಗೆ ಏನು ಅದ್ರಾಗ ಏನು ಲಾಭ ಉಳ್ಯೂದಿಲ್ಲ ರೀ ನಮಗೂ ಎಲ್ಲ ಇವ್ನ ಹಾಕಿರ್ತಾರೆ ಡಿಸ್ಕೌಂಟು ಅವ್ನ ತೆಗ್ದು ಒಂದು ನೂರು ರೂಪಾಯಿ ಬಿಡ್ತೇನೆ ನೋಡಿರಿ ನಾ ಅಯ್ಯೋ ನಮಗೂ ಬ ಲಾಭ ಆಗ್ಬೇಕಲ್ರಿ ತಂದಿದಕ್ಕೆ ನಿಮ್ಗೆ ಡಿಸ್ಕೌಂಟ್ ಹಾಕಿರ್ತಿವಿ ಅದಕ್ಕಂತನೆ ಮತ್ತು ಲಾಭಾಕ್ಕೂ ನಾವೆಲ್ಲ ಇದನ್ನ ಖರ್ಚು ತೆಗಿಬೇಕಲ್ಲ ರೀ ನೀವು ಹಾಗೆ ಎಲ್ಲದಕ್ಕುನು ಒಂದೇ ರೇಟ್ ಹಿಡ್ಕೊಂಡ್ ಕುಂತರೆಲ್ಲ ಹೆಂಗೆ ರೀ ಕಡ್ಮೆ ಬಿಡು ಕಡ್ಮೆ ಬಿಡು ಅಂದ್ರೆ ಹೆಂಗೆ ಆಗತ್ತೆ ರೀ ಅದು ಮೇಡಮವ್ರೆ ನೋಡ್ರಿ ನೋಡಿರಿ ಬಂದು ನೋಡಿರಿ ಉಟ್ಕೊಂಡು ನೋಡಿರಿ ಕಲರ್ ಹೋಗೊದಿಲ್ಲ ಕ್ವಾಲ್ಟಿ ನೋಡಿರಿ ಹಂಗೆ ಮಾತಾಡ್ಬೇಡಿರಿ ಹಂಗ ಮಾತಾಡಿದ್ರೆ ಗೊತ್ತಾಗೊದಿಲ್ಲ ಕ್ವಾಲ್ಟಿನ ನೋಡಿ ಮಾತಾಡಿರಿ ಹ್ಞೂ ನೀವು ಎಲ್ಲಕ್ಕೂ ಒಂದು ರೇಟ್ ರ ಮೂಗ್ಸೊವಲ್ಲ ರೀ ಆ ಸೀರೆ ಕೇಳಿದಿರಿ ಹಂಗೇ ಮಾಡಿದಿರಿ ಇದನ್ನು ಕೇಳಿದಿರಿ ಹಂಗೇ ಮಾಡಿ ಎಲ್ಲ ರೇಟ್ ಕೇಳ್ಕೊತ ಹೋದ್ರೆ ಹೆಂಗೆ ರೀ ಒಂದಾರೂ ಚಾಯ್ಸ್ ಮಾಡಿರಿ ನೀವು ಹ್ಞೂ ನೋಡಿ ಹಾಕ್ ಅಕ್ಕಾರೆ ಕೊಡ್ತೀನಿ ಬನ್ರಿ ಮತ್ತು ನೀವು ಎಂಟ್ನೂರು ಅಂತ ಅಂದು ಗಟ್ಟಿ ಹಿಡಿಯಕ್ಕೆ ಹೋಗ್ಬ್ಯಾಡ್ರಿ ನೋಡಿ ಹಾಕ್ ಕೊಡ್ತಿನಿ ಬನ್ರಿ ಹಾಂ ಅದಾವೆ ರೀ ಹಾಂ ಟಾಪನೂ ಅದಾವೆ ರೀ ಅವು ಟಾಪು ಕ್ವಾಲ್ಟಿ ಮ್ಯಾಗೆ ಅದಾವೆ ರೀ ಕ್ವಾಲ್ಟಿ ಮ್ಯಾಗೆ ರೊಕ್ಕ ರೀ ನೋಡಿರಿ ನಿಮ್ಗೆ ಹಗಲಲ್ಲ ಬರಿ ರೇಟ್ ಕೇಳಿ ಬಿಡ್ಬ್ಯಾಡಿ ರೀ ಕ್ವಾಲ್ಟಿ ಮ್ಯಾಗೆ ಅದಾವೆ ನೋಡಿರಿ ಅವು ಅವು ಐನೂರು ರೂಪಾಯಿ ಹಿಡಿದು ಮುನ್ನೂರು ನಾಲ್ಕುನೂರು ಕ್ವಾಲ್ಟಿ ಮ್ಯಾಗೆ ರೀ ಸೈಜಿನ ಮ್ಯಾಗೆ ಕೊಡ್ತಿವಿ ರೀ ಹಾಂ ಕಲರ್ಸ್ ಅದಾವೆ ರೀ ನಾನಾ ಅಯ್ಯೋ ಒಟ್ಟು ನಾಲ್ಕು ಕಲರ್ ಬರ್ತಾವೆ ರೀ ನಿಮ್ಗೆ ಯಾವ್ದ್ ಅದನ್ನು ಚಾಯ್ಸ್ ಮಾಡ್ಕೊಂಡು ಹೋಗ್ರಿ

ಹಾಂ ನೋಡಿ ಹಾಕ್ತಿನಿ ಬನ್ರಿ